ಹಲೋ ರೀ ಸರ್ ನಾವು ಇಲ್ಲಿ ನಿಮ್ಮ ಪ್ಲಾಟ್ಫಾರ್ಮ್ನಾಗ ನಾನು ತೊಗೊಂಡಿದ್ದು ಐಫೋನ್ ಥರ್ಟೀನ್ ಮಿನಿ ಸೋ ಇದು ಭಾಳ ಜನಗಾ ಚಲೋ ಅದರೀ ಇಷ್ಟ ಆಯಿತು ಭಾಳ್ ಹ್ಯಾಂಡಿ ಅದ ಕೈಯಾಗ ವಜ್ಜಿ ಇಲ್ಲ ಭಾಳಇಷ್ಟ ಆಗೇದ ಕ್ಯಾಮರಾನೂ ಮಸ್ತ್ ಬಂದದ ಇದ್ರ ಫೀಚರ್ಸ್ ಲೈಕ್ ವೈಡ್ ಆಂಗಲ್ ಬರ್ತದೆ ನೆಟ್ವರ್ಕಿಂಗ್ ಚಲೋ ಅದ ರೀ ಅದನ್ನು ಫೈವ್ ಜಿ ನೆಟ್ವರ್ಕಿಂಗ್ ಅದ ನಂದು ಭಾಳ ಚಲೋ ಅದ ರೀ ಅದಕ್ಕೆ ಮಂದಿ ಎಲ್ಲಾ ಕೆಳೋಕತ್ತರ ನೀವು ಯಾವ ಪ್ಲಾಟ್ಫಾರ್ಮ್ನಾಗ ತೊಗೊಂಡಿರಿ ಅಂತ ಹೇಳಿ ಅದ್ಕೆ ನಾ ಹೇಳಿದೆ ಇಂಥ ಕಡೆ ತೊಗೊಂಡಿನಿ ನೋಡು ಅಂತ ಹೇಳಿ ಅವ್ರು ಅದೇ ಅಂದರು ನಮ್ದು ಅದು ಫ್ಲಿಪ್ಕಾರ್ಟ್ ಬಿಗ್ ಮಿಲಿಯನ್ಸ್ ಡೇ ಅದು ಎಲ್ಲ ನಡ್ಯಕತ್ತಿತ್ತು ಅಲ್ರೀ ನಾ ಆವಾಗ ತೊಗೊಂಡಿದ್ದೆ ನಾನು ಕಾಸ್ಟ್ ಕಡಿಮೆ ಆಗಿತ್ತು ಹಿಂಗಂತ ಹೇಳಿದೆ ಮತ್ತು ಅವರೂ ನೀವು ಹೆಂಗೆ ಆನ್ಲೈನ್ ತರಿಸ್ತೀರಿ ಎಲ್ಲ ಫೋನ್ ಟ್ರಸ್ಟ್ ವರ್ದಿ ಇರ್ತದೇನು ಏನು ಬಿಳೋಂಗಿಲ್ಲ ಏನೂ ಅಂತ ಹೇಳಿ ನಂದೆ ಇಲ್ಲ ಇದು ಇಂಟರ್ನ್ಯಾಷನಲ್ ಕಂಪ್ನಿ ಅದ ಭಾಳ ಚಲೋ ಅದ ಎಲ್ಲ ಚೊಲೋರು ಪ್ಯಾಕ್ ಮಾಡಿ ಎಲ್ಲಾ ಸೇಫ್ಗ ತಂದು ಕೊಡ್ತಾರೆ ನೀವು ತರಿಸ್ರಿ ಅಂತ ಭಾಳ ಹೇಳಿನಿ ನಾನು ಇದು ಪ್ರಾಡಕ್ಟ್ ಭಾಳ ಚೊಲೋ ಅದ ರೀ ಅಮ್ಯಾಗ ಭಾಳ ಯೂಸ್ಫುಲ್ ಬಿ ಅದ ಈಗ ಏನು ಫೋನ್ ಎಲ್ಲರಿಗು ಬೇಕೇ ಬಟ್ ಭಾಳ್ ಹ್ಯಾಂಡಿ ಅದ ಬೇರೆ ಫೋನ್ಕ್ಕಿಂತ ವಜ್ಜಿ ಇಲ್ಲ ನೀವು ಎಲ್ಲಿನು ಕ್ಯಾರಿ ಮಾಡ್ಕೊಬೋದು ಈಗ ನಾ ಸ್ಪೆಷಲಿ ಕಾಲೇಜ್ಗೆ ಹೋಗ್ತಿನಿ ಅಲ ಕಾಲೇಜ್ನಾಗ ರಫ್ ಆ್ಯಂಡ್ ಟಫ್ನು ಯೂಸ್ ಮಾಡ್ಬೋದು ಭಾಳ್ ಚಲೋ ಅದ ರೀ ಅಮ್ಯಾಗೆ ಇದ್ರದು ಎಲ್ಲ ಫೀಚರ್ಸ್ ಒಳಗಿಂದು ನೆಟ್ವರ್ಕಿಂಗ್ ಆಗಿರ್ಬೋದು ಈಗ ಅಂತು ಜಿಯೋ ಎಲ್ಲ ಕಡೆ ಜಿಯೋ ಅಂತು ಫುಲ್ ಚಲೋ ನಡ್ದದೆ ಅದೇ ಹೇಳಿದೆ ನಾನು ಹಿಂಗೆ ಇಲ್ಲಿ ಅದ ನೋಡಿರಿ ತೊಗೋರಿ ಅಂತ ಹೇಳಿ ಭಾಳ ಚಲೋ ಅದ ರೀ ಫೋನು ಸ್ಕ್ರೀನ್ ಆಗಿರ್ಬೋದು ಎಲ್ಲ ಆಗಿರ್ಬೋದು ಒಂದೊಂದು ಸತಿ ನಾ ಎಷ್ಟು ಹಿಂಗೆ ಬೆಂಚ್ಮೆಗೆ ಹಿಂಗೆ ಇಡ್ತೀನಿ ಅಂತದ್ರು ಏನು ಆಗಾಗಿಲ್ಲ ಅದಕ್ಕೆ ಭಾಳ ಚಲೋ ಅದ ಮತ್ತು ನಾ ಅದೇ ಹೇಳಿದೆ ಎಲ್ಲರಿಗು ಸಜೆಶನ್ ಕೇಳಿದೆ ನಾನು ಮೊನ್ನೆ ಫಂಕ್ಷನ್ ಬಿ ಹೋಗಿದ್ದೆ ಎಲ್ಲರು ಕೇಳೊಕತ್ತಿದ್ರು ಎಲ್ಲರು ಫೋಟೋ ನಿಮ್ಮ ಫೋನಾಗೆ ತಗಿ ನಿನ್ನ ಫೋನಾಗೆ ತಗಿ ನೀನ್ನ ಕ್ಯಾಮೆರನೇ ಚಲೋ ಅದ ಅಂತಂದರು ನನ್ನ ಸ್ಟೋರೇಜ್ ಹೆಚ್ಚಿಗೆ ಆಗ್ತದ ಅಂತ ಹೇಳಿ ಬಟ್ ಅಂದರು ಪಾಪ ಎಲ್ಲರು ಫೋಟೋ ತಗೊಂಡ್ರು ಕ್ಯಾಮರಾ ಭಾಳ ಇಷ್ಟ ಆಯಿತು ಎಲ್ಲಾರಿಗು ಲೆನ್ಸ್ ಆಗಿರಲಿ ಅದೇ ಅಮ್ಯಾಗೆಲ್ಲಾ ಸೆಟ್ಟಿಂಗ್ಸು ಕರೆಕ್ಟ್ ಬಂದದ ರೀ ಇದ್ರನಾಗ ಅಂತ ಹೇಳಿದ್ರು ಭಾಳ್ ಚಲೋ ಆಯಿತ್ರಿ ಎಲ್ಲರು ಕೇಳಾಕತ್ತಿದ್ರು ನನ್ನ ಫ್ರೆಂಡ್ಸು ಏನು ತೊಗೊಂಡಿ ಯಾವುದಿದು ಕಂಪ್ನಿ ಅಂತೇಳಿ ಸಜೆಸ್ಟ್ ಮಾಡು ನಂಗು ಅಂತ ಹೇಳಿ

ಭಾಳ್ ಚಲೋ ಅದ ಹಂಗೇನಿಲ್ಲ ಮಾಡ್ರಿ ಅಂತಂದಿನಿ ಭಾಳ್ ಚಲೋ ಅದ ಇದು ಪ್ರಾಡಕ್ಟ್ ನಂಗು ಇಷ್ಟ ಆಯಿತು ಈಗ ಇದು ಈ ಎಕ್ಸ್ಪೀರಿಯೆನ್ಸ್ ಲಿಂತ ನಾನು ನಿಮ್ಗೆ ಟ್ರಸ್ಟ್ ಮಾ ಬೇರೇನು ಪ್ರಾಡಕ್ಟ್ಸ್ ತೊಗೋಬೌದು ಭಾಳ್ ಮಸ್ತ್ ಅದ ಫೋನ್ ಈಗ ಎಲ್ಲರಿಗು ಬೇಕೇ ಅಲ್ಲ ಚಲೋ ಐತ್ರಿ ನಂಗೆ ಭಾಳ ಖುಷಿ ಆಯಿತು ಅಮ್ಯಾಗೆ ಇದ್ರದ್ದು ಭಾಳ ಫೀಚರ್ ಇಂಪಾರ್ಟೆಂಟ್ ನನಗ್ ಇಷ್ಟ ಆಗಿತ್ತು ಅಂತಂತದ್ರೆ ಕ್ಯಾಮ್ರಾ ಎಸ್ಪೆಷಲಿ ಐಫೋನ್ ಕ್ಯಾಮರಾನೇ ಬೆ ಮೇನ್ ಅದ ಎಲ್ಲರ್ದ್ರದು ಫೀಚರ್ಸ್ದು ಮೇನ್ ಅದೇ ಅದ ಕ್ಯಾಪ್ಚರ್ ನಮ್ದು ಎಲ್ಲಾ ಮೆಮೊರಿಸ್ ಎಲ್ಲ ಫುಲ್ ಎಲ್ಲ ಕ್ಯಾಪ್ಚರ್ ಮಾಡ್ತದೆ ಸೋ ಚಲೋ ಅದ ನೋಡ್ರಿ ಎಲ್ಲರಿಗೆ ಇದೆ ಸಜೆಸ್ಟ್ ಮಾಡೀನಿ ಅಂತ ಅಂದೇ ನಾನು ಅವರು ಅದೆ ನಾವು ನೋಡ್ಬೇಕು ಅಂಲತೀವಿ ಬಟ್ ನಾ ತೊಗೊಂಡಿದ್ದು ಬಿಗ್ ಬಿಲಿಯನ್ಸ್ ಡೆಕ್ ಅಲ ನಂಗೆ ಇನ್ನು ಸ್ವಲ್ಪ್ ಕಮ್ಮಿ ರೇಟಿಗೆ ಸಿಗ್ತು ಫೋನು ಚಲೋ ಆಯ್ತಾದು ಆಮ್ಯಾಗೆ ಕವರಿಂಗ್ ಆಗಿರಲಿ ಎಲ್ಲ ಅದನ್ನು ಅವೈಲೆಬ್ಲ್ ಇರಿಸ್ತದ ನಿಮ್ಗೆ ಕವರು ಚಲೋ ಬಂದು ರೀ ಇದು ನಿಮ್ಮ ಪ್ರಾಡಕ್ಟ್ ಎಲ್ಲ ಪ್ಯಾಕೇಜಿಂಗ್ ಆಗಿರ್ಬೋದು ಎಲ್ಲ ನಮ್ಗೆ ಭಾಳ ಇಷ್ಟ ಆಯಿತು ಸೇಫಾಗಿ ತಂದು ಕೊಟ್ಟರು ನಾ ಎಲ್ಲಿ ಏನು ಆಗ್ತದೋ ಏನೋ ಅಂತ ಅನ್ಕೋಡಿದ್ದೆ ಬಟ್ ಇಲ್ಲ ಫುಲ್ ಪ್ಯಾಕ್ ಮಾಡಿ ಮತ್ತು ಅದ್ರ ಮ್ಯಾಗೆ ಒಂದು ಪ್ಯಾಕ್ ಮಾಡಿ ಚಲೋ ಎಲ್ಲ ಇದು ಮಾಡಿ ಕೊಟ್ಟಿದ್ರು ಸೊ ಭಾಳ್ ಖುಷಿ ಆಯ್ತು ನನಗೆ ನೋಡಿದ ಮ್ಯಾಗೆ ಬಿಚ್ಚಿ ನಂಗೆ ನಾ ಎಲ್ಲಿ ಏನನ ಕ್ರ್ಯಾಕ್ ಆಗಿರ್ತದೇನೋ ಏನೋ ಅನ್ಕೊಂಡಿದ್ದೆ ಹಂಗೆ ಏನಿಲ್ಲ ಫುಲ್ ಎಲ್ಲ ಸ್ಟೋರೇಜ್ ಹೆಚ್ಚು ಚಲೋ ಕೊಟ್ಟಾನ ಫೋನ್ದು ಅಮ್ಯಾಗ ಕ್ಯಾಮೆರಾನೇ ಮೇನ್ ಕಾಲ್ ಡೀಟೇಲ್ಸ್ ಆಗಿರ್ಬೋದು ಲೊಕೇಶನ್ ಯಾವಾಗ ಬೇಕು ಅವಾಗ ಆನ್ ಮಾಡೋಕೆ ಸೇಫ್ಗೆ ಫೋನ್ ಕಳಿತು ಅಂತಂದ್ರೆ ಬಿ ನಾವು ಸೆಟ್ಟಿಂಗ್ಸ್ ಅದು ಎಲ್ಲಾ ಕೊಟ್ಟಾರೆ ಎಲ್ಲದಾಂತ ಹೋಗಿ ಫೈಂಡ್ ಔಟ್ ಮಾಡು ಬಿ ಮಾಡ್ಬೋದು ಅದು ಭಾಳ ಖುಷಿ ಅದ ಅಮ್ಯಾಗೆ ಭಾಳ ಸ್ಯಾಟಿಸ್ಫ್ಯಾಕ್ಷನ್ ಅದ ಈ ಪ್ರಾಡಕ್ಟ್ ಬಗ್ಗೆ ಫಸ್ಟ್ ಪ್ರಾಡಕ್ಟೆ ನಂದು ಇದು ಆಗಿತ್ತು ಇದ್ರಲಿಂತ್ ನನಗೆ ಚಲೋನೇ ಸ್ಯಾಟಿಸಫೈಡ್ ಇದ್ದೀನಿ ಸೊ ಬೇರೆಯವ್ರಿಗು ಸಜೆಸ್ಟ್ ಮಾಡ್ತಿನಿ ನಾ ಇದು ತೊಗೋ ಅಂತೇಳಿ ಭಾಳ್ ಚಲೋ ಅದ ರೀ ಅದ್ರದ್ದು ಏನು ಒಂದು ಎಕ್ಸ್ಟ್ರಾ ಮಾತಾಡ್ಲಪನಿ ಇಲ್ಲ ಫೋನ್ ಬಗ್ಗೆ ಎಲ್ಲಾ ಫೀಚರ್ಸ್ ಮಸ್ತ್ ಅವ ಏನು ಅಪ್ ಟು ಡೇಟ್ ಎಲ್ಲ ಇನ್ಫಾರ್ಮೇಷನ್ಸ್ ಬರ್ತವ ನಿಮ್ಗೆ ಬೇಕಂತಂದ್ರೆ ಎಷ್ಟುನು ಆ್ಯಪ್ಸ್ ಹಾಕೋಬೋದು ಸ್ಟೋರೇಜ್ ಭಾಳ ಕೊಟ್ಟಾನ ಪ್ಯಾಕೇಜಿಂಗ್ ಚಲೋ ಅದ ಹೊರಗಿಂದು ವ್ಯೂ ಚಲೋ ಅದ ಎಲ್ಲಕಿಂತ ಇಂಪಾರ್ಟೆಂಟ್ ಭಾಳ ಹ್ಯಾಂಡಿ ಅದ ರೀ ಫೋನು ಏನು ಒಟ್ಟ ವೆಯ್ಟ್ ಅನ್ನೊದ ಇಲ್ಲ ಇದಕ್ಕೆ ಕೈಯಾಗೆ ಎಷ್ಟು ಹಿಂಗೆ ಹಿಡಿದ್ರು ಬಿ ಮಸ್ತ್ ಅನಿಸ್ತದ ಲುಕ್ ವೈಸ್ ಆಗಿರಲಿ ಒಳಗಿಂದು ಫೀಚರ್ಸ್ ಆಗಿರಲಿ ಅಮ್ಯಾಗೆ ಈ ಲೈವ್ ಫೋಟೋ ಡಿಟೆಕ್ಟ ಮಾಡ್ತದೆ ಅಂದು ಟು ಸೆಕೆಂಡ್ಸ ಹಿಂದಿಂದು ಟು ಸೆಕೆಂಡ್ಸ್ ಮುಂದಿಂದು ಫೋಟೋದು ಅದೊಂದು ಭಾಳ ಚಲೋ ಅದ ಎಲ್ಲನು ಫೋಟೋ ಕ್ಯಾಪ್ಚರ್ ಮಾಡ್ತದೆ ಅದು ನಂಗೆ ಎಸ್ಪೆಷಲಿ ಇಷ್ಟ ಆಗಿದ್ದು ಆ ಫೀಚರ್ ಈ ಫೋನಾಗ ಸೊ ಈ ಪ್ರಾಡಕ್ಟ್ ಬಗ್ಗೆ ಭಾಳ ನನಗೆ ಸ್ಯಾಟಿಸಫೈಡ್ ಅದ ಫುಲ್ ಸ್ಯಾಟಿಸ್ಫ್ಯಾಕ್ಷನ್ ಕೊಟ್ಟ ರೀ ಇದ್ಕೆ ನಾನು ಫೈವ್ ಸ್ಟಾರ್ ಕೋಟ್ರು ತಪ್ಪು ಅಲ್ಲ ಭಾಳ ಚಲೋ ಇತ್ತು ಪ್ರಾಡಕ್ಟು ಭಾಳ್ ಖುಷಿ ಆಯಿತು ಅದೇ ಸ್ಕ್ರೀನಿಂಗ್ ಆಗಿರಲಿ ಎಲ್ಲನು ಚಲೋ ಅದ ರೀ ವನ್ ನಾ ಎಷ್ಟೋ ಸತಿ ಕೆಳಗ್ ಬೀಳ್ಸಿನಿ ಅಂತಂದರು ಅದ್ಕೆ ಏನು ಆಗಿಲ್ಲ ಪ್ರಾಡಕ್ಟ್ಗೆ ಅಷ್ಟು ನಾ ರಫ್ ಆ್ಯಂಡ್ ಟಫ್ ನಾ ಡೇಲಿ ಬೇಸಿಸ್ ಮ್ಯಾಗೆ ಯೂಸ್ ಮಾಡ್ತೀನಿ ಚಲೋ ಅದ ಹಂಗೇನಿಲ್ಲ ಫೋನು ನಾ ಬೇರೆ ಅವರಿಗು ಎಲ್ಲ ಸಜೆಸ್ಟ್ ಮಾಡೀನಿ ಅವ್ರು ಅದ ಎಲಹತಿದ್ರಿ ಎಲ್ಲಿ ಅದ ಎಲ್ಲಿ ತೊಗೊಂಡೆ ಅಂತೇಳಿ ನಾ ಅಂದೇ ಇಂತ ಪ್ಲಾಟ್ಫಾರ್ಮ್ನಾಗ ತಗೊಂಡಿನಿ ಅಂತ ನಿಮ್ಮದು ಸಜೆಸ್ಟ್ ಮಾಡೀನಿ ನಾನು ಸೊ ಭಾಳ್ ಖುಷಿ ಆಯಿತು ತ್ಯಾಂಕ್ ಯು